ಸಾಮಾನ್ಯವಾಗಿ ಈ ಪೇಸ್ಬುಕ್ಕಿನಲ್ಲಿ ನನಗೆ ಕೆಲವೊಂದು ಇದು ವಿಚಾರಗಳನ್ನು ಪೇಸ್ಬುಕ್ಕ ಮುಖಾಂತರ ನೋಡ್ತೇನೆ ಫೇಸ್ಬುಕ್ಕೊಂದ್ ನೋಡಲಿಕ್ಕೆ ಮಾತ್ರ ಗೊತ್ತಿರುವುದು ಬೇರೆ ಅದು ಟ್ವಿಟ್ಟರು ಇನ್ಸ್ಟ್ರಾಗ್ರಾಮ್ ಅದೆಲ್ಲ ನಾನು ಮಾಡ್ಲಿಕ್ಕೆ ಹೋಗುವುದಿಲ್ಲ ಆ ಫೇಸ್ಬುಕ್ಕಿನಲ್ಲಿ ಕೆಲವೊಂದು ಮಾಹಿತಿಗಳು ಬರ್ತದೆ ಕೆಲವೊಂದು ವಿಷಯಗಳು ಬರ್ತದೆ ಅದನ್ನೆಲ್ಲ ನೋಡ್ತೇನೆ ಆದರೆ ಅದರಲ್ಲಿ ಅದರಲ್ಲಿ ಎಲ್ಲವೂ ಸತ್ಯ ಅಂತ ಹೇಳಿ ನಾವು ನಂಬಲಿಕ್ಕೆ ಆಗುವುದಿಲ್ಲ ಎಲ್ಲ ಏನೆಲ್ಲ ವಿಷಯಗಳು ಬರ್ತದೆ ಅದನ್ನು ನಾವು ಎಲ್ಲ ನೋಡುವುದಿಲ್ಲ ಮತ್ತು ಅದರ ಬಗ್ಗೆ ಹೆಚ್ಚು ನಾನು ತಿಳ್ಕೊಳ್ಳಲಿಲ್ಲ ಆದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಇದನ್ನೆಲ್ಲ ಉಪಯೋಗ ಮಾಡ್ತಾರೆ ಇನ್ಸ್ಟ್ರಾಗ್ರಾಮು ಟ್ವಿಟ್ಟರು ಇದನ್ನೆಲ್ಲ ನೋಡ್ತಾರೆ ಬೇರೆ ಇದರ ಬಗ್ಗೆ ಹೆಚ್ಚಿನ ಇದನ್ನು ನಾನು ನೋಡುವುದಿಲ್ಲ ನನಗೆ ಅದರ ಬಗ್ಗೆ ತಿಳಿವಳ್ಕೆ ಸಹ ಇಲ್ಲ ಅದರ ತಿಳ್ಕೊಳ್ಳಲಿಕ್ಕೆ ಸಹ ಹೋಗಲಿಲ್ಲ ನಾನು ಏಕಂದ್ರೆ ಎಷ್ಟು ಬೇಕಷ್ಟೇ ನೋಡುವುದು ಬಿಡುದು ಅಷ್ಟೇ